ನಾನು ದಸರ ಹಬ್ಬಕ್ಕೆ ಹೋಳ್ಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಆದ್ರೆ ನನಗೆ ಕೊನೆ ಅಸಲಿಗೆ ಒಂದು ಕಿಲೋ ಬ್ಯಾಳಿ ಹಾಕಿದೆ ಹತ್ತು ಮಂದಿ ಊಟ ಇತ್ತು ಒಂದು ಕಿಲೊ ಬ್ಯಾಳಿ ಹಾಕಿದೆ ಆ ಒಂದು ಕಿಲೊ ಬ್ಯಾಳಿ ಹಾಕಿದಾಗ ನನಗದ್ರದ್ದು ಆ ಹೋಳ್ಗೆ ಮಾಡಿದ ಅನುಭವನೇ ಇದ್ದಿಲ್ವಾತು ಟೋಟಲೀ ಅದಕ್ಕೆ ಏನಾಯ್ತಂದ್ರೆ ಹಾಕ್ತಾ ಅದ್ರದಿಂದು ನನಗೆ ಕಷ್ಟ ಕಷ್ಟ ಕಷ್ಟ ಆಯಿತು ಜಾಸ್ತಿ ಕಷ್ಟ ಇತ್ತು ಹ್ಯಾಂಗ ಮಾಡ್ಬೇಕಂತ ಗೊತ್ತಿದ್ದಿಲ್ಲ ಏನಿಲ್ಲ ಆಯಿತು ಹತ್ತು ಕಿಲೋ ಬ್ಯಾ ಒಂದು ಕಿಲೋ ಬ್ಯಾಳಿ ಹಾಕಿದ ಹತ್ತು ಮಂದಿ ಊಟ ಇತ್ತು ಮತ್ತೆ ಭಾಂಡೆಲ್ಲ ಭಾಂಡೆಂದ್ರೆ ಭಾಂಡೆ ಬಿತ್ತು ಬೆಳಗೋವೆಲ್ಲ ಆಯ್ತದು ಮಾಡೋಕೆ ಭಾಳ ಭಾಳ ಇತ್ತು ನನಗೆ ಯಕ್ಕಣದ್ದು ಆಕಡೆ ಹೋಳ್ಗೆ ಇಕ ಒಂದು ವಂಕ ಒಂದು ಟಿಂಕ ಯಕ್ಕಣ ಯಕ್ಕಣೇ ಬಂತು ಹ್ಯಾಂಗೋ ಮಾಡಿದ ಮುಗಸಾಕಿದ ಅದರಿಂದೇನಾಯಿತು ನೆಕ್ಸ್ಟ್ ಮತ್ತೀಗ ಹ್ಯಾಂಗ ಮಾಡ್ಬೇಕಂದ್ರೆ ಅದು ಮತ್ತು ಬಾಜುದೋರ್ ಮನೆಗೆ ಹೋಗಿ ಇದು ಹೆಂಗೆ ಮಾಡ್ಬೇಕ್ರಿ ಹೆಂಗೆ ಇಲ್ಲ ಅಂತೆಲ್ಲ ಕೇಳ್ಕೊಂಡು ಮಟ್ಟಿ ಮತ್ತವ್ರ ಸಹಾಯ ತಗೊಂಡಿ ಹೋಳ್ಗೆ ಮಾಡಿದೆ ನಾನು ಮತ್ತೆ ಹ್ಯಾಂಗಾರ ಹಾಂ ದಸರ ಹಬ್ಬ ಮಾಡಿ ಮುಗಿಸ್ದ ಮತ್ತು ಎರಡನೇ ಟೈಮಿನಾಗ ದೀಪಾವಳಿ ಹಬ್ಬಕ್ಕೆ ಮತ್ತ ಹೋಳ್ಗೆ ಮಾಡ್ಬೇಕಾಗಿ ಬಂತು ಆ ಹೋಳ್ಗೆ ಹಾಗೆ ಎಷ್ಟು ಮಂದಿಗೆ ಎಷ್ಟು ಹಾಕಬೇಕು ಹ್ಯಾಂಗೆ ಮಾಡಬೇಕು ಅಂತೆಲ್ಲ ನಾ ಚಂದ ಕಲ್ತ್ಕೊಂಡು ಅದ್ರದಿಂದ ಚೆಂದ ತಿಳ್ಕೊಂಡು ಹೋಳ್ಗೆ ಮಾಡಿದೆ ಈಗ ಫಸ್ಟ್ ಟೈಮಿಗೆ ಆಗಿದ್ದ ತಪ್ಪು ಸೆಕೆಂಡ್ ಟೈಮಿಗೆ ಆಗಿಲ್ಲ ಮತ್ತು ಈ ಮತ್ತು ಯಾವ್ದು ಮತ್ತು ಬೇರೆ ಅಡುಗೆ ಹೊಸ ಹೊಸ ವೆರೈಟಿ ವೆರೈಟಿ ಅಡುಗೆ ಮಾಡ್ಬೇಕಂತಂದ್ರೂ ಮೊದ್ಲು ಏನ್ಮಾಡ್ಬೇಕು ಎಲ್ಲ ಎಷ್ಟು ಜನ್ರಿಗೆ ಇಷ್ಟು ಜನ್ರಿಗೆ ಎಷ್ಟು ಹತ್ತಿದೆ ಇಷ್ಟು ಜನ್ರಿಗೆ ಎಷ್ಟು ಬೇಕು ಅಂತಂದೆಲ್ಲ ಪ್ಲ್ಯಾನ್ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಅರೆಂಜ್ಮೆಂಟ್ ಮಾಡ್ಕೊಂಡು ಅಡ್ಗೆ ಮಾಡೋಕೆ ನಾವು ತಯಾರು ಮಾಡ್ಕೊಬೇಕಂತ ನನಗೊಂದು ಅನುಭವ ಆಯಿತು ಮತ್ತು ಇದ್ರದಿಂದ ಏನ್ಮಾಡ್ದೆ ನಾನು ಎಲ್ಲ ಮತ್ತು ಸಮಯ ಹೆಂಗೆ ಯೂಸ್ ಮಾಡಬೇಕು ಸಮಯ ಹ್ಯಾಂಗ ಸೇವ್ ಮಾಡಬೇಕು ಮತ್ತು ಅಡುಗೆ ಸಾಮಾನೆಲ್ಲ ಆಹಾರ ಪದಾರ್ಥಗಳೆಲ್ಲ ಯಾವ್ದಕ್ಕೆ ಯಾವ್ದು ಎಷ್ಟು ಹಾಕ್ಬೇಕಂತ ನಾ ಕಲ್ತ್ಕೊಂಡಿದ್ದೆ ಮತ್ತೆ ಎಲ್ಲ ಹೆಂಗೆ ಟೇಸ್ಟ್ ಮಾಡ್ಬೇಕಂತ ಕಲ್ತ್ಕೊಂಡಿದ್ದೆ ಮತ್ತು ಯಾವುದ್ರಲ್ಲಿ ಮತ್ತು ಅದ್ರ ಎಲ್ಲ ಎಷ್ಟೆಷ್ಟು ಪ್ರಮಾಣದಾಗ ಹಾಕಬೇಕು ಮತ್ತು ಇಷ್ಟು ಜನ್ರಿಗೆ ಇಷ್ಟು ಇಷ್ಟು ಅಡುಗೆ ಬೇಕಂತ ನಾನು ಕಲ್ತ್ಕೊಂಡಿದ್ದೆ ಇದ್ರದಿಂದು ನನ್ಗೆ ಭಾಳ ಭಾಳ ಇದು ಆಗ್ಯದ ಯೂಸ್ ಆಗ್ಯದ ಸ್ಟಾರ್ಟಿಂಗ್ ಭಾಳ ಕಷ್ಟ ಆಗಿತ್ತು ನೆಕ್ಸ್ಟ್ ಟೈಮು ಅದ್ರದ್ರಿಂದ ಚೆಂದ ಪಾಠ ಕಲ್ತಿದ್ದೆ ಫಸ್ಟ್ ಹಾಳಾದ್ರೂ ಸೆಕೆಂಡ್ ಟೈಮಿಗೆ ನಾನು ಹಾಳಾಗುಳದಪ್ಲೆ ಎಲ್ಲ ಅರೆಂಜ್ಮೆಂಟೆಲ್ಲ ಮಾಡ್ಕೊಂಡು ಇದ್ರದ್ರಿಂದು ಗ್ಯಾಸ್ ಉಳಿತಾಯ ಆಯಿತು ಸಮಯ ಉಳಿತಾಯ ಆಯಿತು ಮತ್ತು ಭಾಂಡೆಗಳೆಲ್ಲ ಜಾಸ್ತಿ ಹಾಂ ಬಿಡದಪ್ಲೆ ಅದು ನೋಡ್ಕೊಂಡು ಆಯ್ತು ಎಲ್ಲ ರುಚಿಕರವಾದ ಊಟ ಹ್ಯಾಂಗ ಮಾಡ್ಬೇಕು ಅಂತೆಲ್ಲ ನನಗೆ ಗೊತ್ತಾಯ್ತು ಈಗ ನೆಕ್ಸ್ಟ್ ಟೈಮಿಗೆ ಹೊಸ ಅಡುಗೆ ಮಾಡ್ಬೇಕಾದ್ರೆ ನಾ ಏನ್ಮಾಡ್ತೆ ಮೊದಲು ಪ್ರೀ ಪ್ಲ್ಯಾನಿಂಗ್ ಹಾಕ್ಕೊಂಡು ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಕರೆಕ್ಟ್ ಅಡುಗೆ ವ್ಯವಸ್ಥೆಯನ್ನು ನಾನು ಮಾಡ್ಕೋತೆ ಅದ್ರದಿಂದ ನನ್ಗೆ ಚೆಂದ ಅನುಭವ ಆಯ್ತು ಅಡುಗೆದಾಗ